ನಾನು ಒಬ್ಬಳು ವಿದ್ಯಾರ್ಥಿ ಆಗಿರೋದ್ರಿಂದ ವಿದ್ಯಾರ್ಥಿ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನು ಹೇಳ್ತೀನಿ ವಿದ್ಯಾರ್ಥಿ ಜೀವನದಲ್ಲಿ ದೊಡ್ಡ ಸವಾಲೇನೂ ಬರಲ್ಲ ಬರೋದು ಚಿಕ್ಕ ಚಿಕ್ಕ ಸವಾಲು ಯಾವುದು ಅಂತ ಹೇಳಿದರೆ ಈ ಸೆಮಿನಾರ್ ಮತ್ತು ನಿಯೋಜನೆ ಈ ಥರದ್ದೆಲ್ಲ ಬರೆಯೋದೆಲ್ಲ ತುಂಬ ಇರತ್ತೆ ಇದರ ಜೊತೆಗೆ ನಮಗೆ ತುಂಬ ಓದೋದು ಎಲ್ಲ ಇರತ್ತೆ ಇದರಿಂದ ಏನಾಗತ್ತೆ ಅಂತ ಹೇಳಿದರೆ ಇಂತಿಷ್ಟು ಸಮಯದೊಳಗಡೆ ಆ ನಿಯೋಜನೆ ಮತ್ತು ಸೆಮಿನಾರನ್ನ ಕೊಡಬೇಕು ಅಂತ ಇರತ್ತೆ ಇದರಿಂದಾಗಿ ನಮಗೆ ಓದಕ್ಕೆ ಸ್ವಲ್ಪ ಸಮಯ ಕಡಿಮೆ ಸಿಗ್ಬೋದು ಹಾಗೆ ಮನೋರಂಜನೆಗೂ ಹೀಗೆ ಕಡಿಮೆ ಸಮಯ ಸಿಗತ್ತೆ ಮಾ ನಾನಿದನ್ನು ಹೇಗೆ ನಿರ್ವಹಿಸ್ತೀನಿ ಅಂತ ಹೇಳೋದಾದ್ರೆ ನಾನು ಒಂದಿಷ್ಟು ಸಮಯ ಅಂತ ಇದಕ್ಕೆ ಅಂತ ಒಂದಿಷ್ಟು ಸಮಯ ತೆಗ್ದಿರ್ತೀನಿ ಇದರಿಂದಾಗಿ ಏನಾಗತ್ತೆ ಅಂತ ಹೇಳಿದರೆ ನನ್ನ ನಿಯೋಜನೆ ಮತ್ತು ಸೆಮಿನಾರ್ ಇದೆಲ್ಲ ಬರೆಯೋದು ಸಂಪೂರ್ಣವಾಗಿ ಮುಗಿಯತ್ತೆ ಮತ್ತು ಓದಕ್ಕೂ ಸ್ವಲ್ಪ ಸಮಯ ಉಳಿಯತ್ತೆ ಮತ್ತು ಮನೋರಂಜನೆಗೂ ಈ ಥರದ್ದಕ್ಕೆಲ್ಲ ಸಮಯ ಉಳಿಯತ್ತೆ